ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಬಂದಾಗ ನಮ್ಮ ನಮ್ಮ ಹಳ್ಳಿಗಳಾಗಿರ್ಬೋದು ಪೇಟೆಯಲ್ಲಾಗಿರ್ಬೋದು ಒಂದು ನಗರಗಳಲ್ಲಾಗಿರ್ಬೋದು ನಮ್ಮ ಒಂದು ವಾತಾವರಣ ಅಂದರೆ ಪರಿಸರ ಚೆನ್ನಾಗಿರ್ಬೇಕು ಅಂತ ಹೇಳದ್ರೆ ಒಂದು ಒಂದು ಗೋರ್ಮೆಂಟಿಂದಲೇ ಒಂದು ನಿಯಮವನ್ನು ತರಬೇಕು ಏನಂದರೆ ಒಂದು ಮನೆಗೆ ಒಂದು ಮರ ಇರಲೇಬೇಕು ಅನ್ನೋ ಒಂದು ನಿಯಮವನ್ನು ತರಬೇಕು ಅವಾಗ ಮಾತ್ರ ನಾವು ಗಿಡಮರಗಳನ್ನು ಇಲ್ಲ ಗೌರ್ಮೆಂಟಿಂದಲೇ ಆರ್ಡರ್ ಆಗಿದೆ ಹಂಗಾಗಿ ನಾವು ಪರಿಸರವನ್ನು ಉಳಿಸ್ಬೇಕು ಬೆಳೆಸ್ಬೇಕು ರಕ್ಷಣೆಯನ್ನು ಮಾಡಬೇಕು ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಹಳ್ಳಿಯಲ್ಲಿ ನಮ್ಮ ನಗರದಲ್ಲಿ ನಾವು ಗಿಡಮರಗಳನ್ನು ಬೆಳೆಸಿ ಅವ್ಗಳನ್ನು ರಕ್ಷಣೆ ಮಾಡಬೇಕು ಅದರಿಂದ ನಮಗೆ ಒಂದು ಒಳ್ಳೆಯ ಗಾಳಿ ಸಿಗುತ್ತೆ ಒಳ್ಳೆಯ ಪರಿಸರದಿಂದ ಇರ್ತೀವಿ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬರೋ ಹಾಗೆ ಒಂದು ಜಾಗೃತಿಯನ್ನು ಮೂಡ್ಸುವಂಥದ್ದು ಕೂಡ ಆಗಬೇಕು ಜೊತೆಗೆ ಏನು ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ಅಲ್ಲಿ ಒಂದು ಜನಸಾಮಾನ್ಯರು ಅವ್ರು ಏನೇ ಒಂದು ಒಂದು ಸಮಸ್ಯೆಯಿಂದ ಹೋಗಿದ್ದಾರೆ ಅಂತ ಹೇಳದ್ರೆ ಅಲ್ಲಿರೋಂಥ ವೈದ್ಯರಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಆ ಟೈಮಲ್ಲಿ ಸರಿಯಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡದೇ ಇರೋಂಥದ್ದು ಕೂಡ ತುಂಬ ನಡಿತಾಯಿದೆ ಹಾಗಾಗಿ ಯಾವುದೇ ಒಂದು ಪೇಷೆಂಟು ಆಸ್ಪಿಟಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮೊದಲ್ನೇದಾಗಿ ಅವರಿಗೆ ಏನಾಗಿದೆ ಅವ್ರ್ಗೆ ಏನು ಚಿಕಿತ್ಸೆ ಕೊಡಬೇಕು ಅನ್ನೋದು ಸರಿಯಾಗಿ ನಡಿಬೇಕು ಏಕೆಂದ್ರೆ ಸುಮಾರು ಟೈಮ್ಗಳಲ್ಲಿ ಎಷ್ಟೋ ಜನ ಪ್ರಾಣ ಕೂಡ ಹೋಗಿದೆ ಆ ಟೈಮಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ದರೆ ಬದುಕುವಂಥ ಚಾನ್ಸಸ್ ಕೂಡ ಇರ್ತಾ ಇರ್ತಿತ್ತು ಬಟ್ ಅವರ ಒಂದು ನೆಗ್ಲಿಜೆನ್ಸಿಯಿಂದ ಎಷ್ಟೋ ಪ್ರಾಣಗಳು ಕೂಡ ಹೋಗಿರೋಂಥ ಸಂದರ್ಭಗಳು ಅನ್ನು ಕೂಡ ನಾವು ನೋಡ್ಬೋದು ಹಾಗಾಗಿ ಯಾವ್ದೇ ಒಂದು ಸಾಮಾನ್ಯರು ಹೋದ್ರುನು ಒಂದು ಬೇಗ ಒಂದು ಒಂದು ಒಳ್ಳೆಯ ರೀತಿಲ್ಲಿ ಅವ್ರನ್ನು ಮಾತಾಡಿಸಿ ಟ್ರೀಟ್ಮೆಂಟ್ ಕೊಡೋಂಥದ್ದು ಆಸ್ಪಿಟ್ಲ್ಗಳಲ್ಲಿ ಆಗ್ಬೇಕು ಅಂತ ಹೇಳ್ತಿನಿ ಜೊತೆಗೆ ಮೂಲಭೂತ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಆ ಒಂದು ಸರ್ಕಾರಕ್ಕೆ ನಾವು ಯಾವ ಥರ ಸಹಾಯ ಮಾಡ್ಬೌದು ಅಂತ ಹೇಳೋದಾದರೆ ಈಗ ಯ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಾಗೆ ಬಂದಾಗ ನಮ್ಮ ಮನೆಯಲ್ಲೆ ಒಂದು ಪ್ಲಾಸ್ಟಿಕ್ ಇರುತ್ತೆ ಅದನ್ನು ನಾನು ನಮ್ಮ ನಮ್ಮ ಮನೆಯಿಂದ ಆಚೆ ಹಾಕಿದ್ರೆ ನನ್ನ ಕೆಲಸ ಮುಗಿತು ಆ ಪ್ಲಾಸ್ಟಿಕ್ ನನ್ನದಲ್ಲ ಅದು ನಾನು ಎಸೆದಿಲ್ಲ ಅನ್ನೋ ರೀತಿಯಾಗಿ ಟ್ರೀಟ್ ಮಾಡುವಂಥ ಜನರ ಮನಸ್ಥಿತಿಗೆ ಕಮ್ಮಿಯಾಗ್ತಾ ಬರಬೇಕು ಇದು ನನ್ನ ಮನೆ ಸುತ್ತಮುತ್ತ ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಆಮೇಲೆ ನನ್ನ ಹಳ್ಳಿ ಸುತ್ತಮುತ್ತ ಹಳ್ಳಿಲ್ಲಿ ಇರೋಂಥ ಒಂದು ಪರಿಸರವನ್ನು ನಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಮನೋಭಾವ ಎಲ್ರೂ ಜನ್ರಲ್ಲೂ ಕೂಡ ಬಂದಾಗ ಆ ಒಂದು ಸರ್ಕಾರಕ್ಕೆ ಆಗುವಂಥ ನಷ್ಟ ಆಗಿರ್ಬೋದು ಅದು ಕಮ್ಮಿಯಾಗ್ತಾ ಬರುತ್ತೆ ಜೊತೆಗೆ ಇದರಿಂದ ನಮ್ಮಗಳಿಗೆ ಉಪಯೋಗ ಜಾಸ್ತಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ